ಅಲೋ ಒಂದು ಕ್ಯಾಬ್ ಬೇಕಿತ್ತು ಅಂದರೆ ನಮ್ಮದೂ ನಾನು ಕಾಪುಯಿಂದ ಫೋನ್ ಮಾಡೋದು ನಾವು ಅಂಬಾಗಿಲಿಗೆ ಕಾಪುಯಿಂದ ಅಂಬಾಗಿಲಿಗೆ ಹೋಗಿ ಅಲ್ಲಿ ಉಡುಪಿಯಿಂದ ಅಂಬಾಗಿಲಿಗೆ ಹೋಗಿ ಅಲ್ಲಿ ಒಂದು ಅಂಬಾಗಿಲಲ್ಲಿ ಒಂದು ಬ್ಯಾಕ್ರಿ ಉಂಟು ಆ ಬ್ಯಾಕ್ರೀ ಹತ್ರ ಸ್ವಲ್ಪ ಕೆಳಗೆ ಹೋದರೆ ಒಂದು ನೀಲಿ ಪೈಂಟಿನ ಮನೆ ಉಂಟು ಆ ಮನೆಯಿಂದ ಅಲ್ಲಿ ನಮ್ಮ ಅಕ್ಕ ಅಕ್ಕ ಇದ್ದಾರೆ ಅವರಿಗೆ ಸ್ವಲ್ಪ ಕಾಲು ನೋವು ಅವರನ್ನೂ ಕರ್ಕೊಂಡು ಬರಬೇಕಾ ಕರ ಕರಕೊಂಡು ಬನ್ನಿ ಬಂದು ಅಲ್ಲಿಂದ ಸೀದ ನೇರ ಬಂದು ಉಡುಪಿಯಿಂದ ಉಡುಪಿಗೆ ಬಂದು ಉಡುಪಿಯಿಂದ ಸೀದ ಕಾಪುಗೆ ಬನ್ನಿ ಕಾಪುಯಿಂದ ಸೀದ ನೇರ ಅಂದರೇ ನಮ್ಮದೊಂದು ದೇವರ ಜನಾರ್ಧನ ದೇವಸ್ಥಾನ ಉಂಟು ಆ ದೇವಸ್ತಾನದ ದೇವಸ್ಥಾನಕ್ಕೆ ಬನ್ನಿ ನಮ್ಮ ಫೋನ್ ನಂಬ್ರ ಕೊಡ್ತೇನೆ ಒಂಬತ್ತು ನಾಕು ಎಂಟು ಮೂರು ಏಳು ಆರು ಐದು ನಾಕು ಎರಡು ಎಂಟು ಹಣ ಎಷ್ಟಂತ ಕೇಳಿ ಹಣ ಎಷ್ಟಂತ ಹೇಳಿ ನಾವು ಒಂದು ಐನೂರರ ಒಳಗೆ ಆಗಬೇಕು ಆದು ಮಾಡಿದರೆ ಮತ್ತೆ ಒಂದು ಅವರನ್ನು ಇಲ್ಲಿ ನೇರ ನಮ್ಮ ಮಜುರು ಮಜುರು ಅಂದರೆ ಕಾಪುಯಿಂದ ಸೀದ ನೇರ ಮಜುರುಗೆ ಬನ್ನಿ ನಾನು ಅಲ್ಲಿ ನಮ್ಮ ಬದಿ ರಸ್ತೆ ಬದಿಯಲ್ಲಿ ನಿಲ್ತೇನೆ ಮತ್ತೆ ಅವರನ್ನು ಕರ್ಕೊಂಡು ಬಂದರೆ ಹಣ ನೀವು ಹೇಳಿದಷ್ಟು ಕೊಟ್ಟು ಅವ್ರನ್ನು ಕರ್ಕೊಂಡು ಹೋಗ್ತೇನೆ